ನಾನು ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗೂದಾದ್ರೂ ಅಮೇರಿಕಾ ಅಮೇರಿಕಾ ಇಡೀ ವಿಶ್ವದಲ್ಲೇ ದೊಡ್ಡಣ್ಣ ಅಮೇರಿಕಾ ಅಂದ್ರೆ ಏ ಫಾರ್ ಅಮೇರಿಕಾ ಅಮೇರಿಕಾದ ತಂತ್ರಜ್ಞಾನ ಜನಸಂಖ್ಯೆ ವಿಸ್ತಾರವಾದ ಭೂಪ್ರದೇಶ ಆಧುನಿಕ ತಂತ್ರಜ್ಞಾನ ಇಡೀ ವಿಶ್ವವನ್ನೇ ಮೀರಿಸಿದೆ ಅಮೇರಿಕಾ ಎಂದರೆ ಅಲ್ಲಿ ನಯಾಗರ ಫಾಲ್ಸ್ ಮತ್ತು ಲಂಡನ್ ಟವರ್ ಮತ್ತು ಇತರೆ ಇರೋ ನೂರಾರು ಪ್ರವಾಸಿ ಪ್ರೇಕ್ಷಣೀಯ ಸ್ಥಳಗಳು ಜನರ ಅಚ್ಚುಮೆಚ್ಚುಗೆಗೆ ಒಳಗಾಗಿದೆ ಹಾಗೆಯೇ ಉದ್ಯೋಗ ಶಿಕ್ಷಣ ಮತ್ತು ವಾಸಕ್ಕೆ ನೆಲವಾದ ಜಾಗ ಎಂಬುದು ಬಿಂಬಿತವಾಗಿದೆ ಅಮೇರಿಕಾ ಇಡೀ ವಿಶ್ವದಲ್ಲೇ ದೊಡ್ಡಣ್ಣವಾಗಿ ಪರಿವರ್ತನೆ ಆಗಿದೆ ಇದರ ಜೊತೆಗೆ ವಿಶ್ವದ ಯಾವುದೇ ರಾಷ್ಟ್ರಗಳು ರೂಪಾಯಿ ಮೌಲ್ಯಮಾಪನ ಮಾಡುವುದಾದರೆ ಡಾಲರ್ ಮೇಲೆ ಅಂದರೆ ಅಮೇರಿಕಾ ಎಂದರೆ ಡಾಲರ್ ಡಾಲರ್ ಅಂದರೆ ಅಮೇರಿಕಾ ಡಾಲರ್ ಮೇಲೆ ಅದು

ಡಾಲರ್ ಮೇಲೆ ಅದು ಅವಲಂಬಿತವಾಗಿದೆ ದಟ್ ಈಸ್ ಅಮೇರಿಕಾ ಹಾಗಾಗಿ ವಿಶ್ವದ ದೊಡ್ಡಣ್ಣ ವಿಸ್ತಾರವಾದ ದೇಶ ಮತ್ತು ವಿಶ್ವದ ಎಲ್ಲ ದೇಶಗಳ ಜನರು ಅಲ್ಲಿ ವಾಸಿಸುವ ಬಹುಗುಣ ಬಹುಜನತೆಯ ಅಲ್ಲಿ ದೇಶವಾಗಿದೆ ಹಾಗೆಯೇ ವಿಜ್ಞಾನ ತಂತ್ರಜ್ಞಾನ ಸಾಧನೆ ಸೇನೆ ಇಂಟೆಲಿಜೆನ್ಸಿ ಈ ವಿಚಾರದಲ್ಲಿ ಅಮೇರಿಕಾ ತುಂಬ ಒಂದು ಇಡೀ ವಿಶ್ವದಲ್ಲೇ ಮುನ್ನೆಲೆಗೆ ಬಂದಿದೆ ಹೀಗಾಗಿ ತಾನು ಅಮೇರಿಕಾದಲ್ಲಿ ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತೇನೆ